ಅಲೋ ಹೇಳಿ ಹಾಂ ಹೇಳಿ ಹಾಂ ಹಾಂ ಹಾಂ ಹಾಂ ಹೌದು ಮೇಡಮ್ ಹೇಳಿ ಹಾಂ ಹಾಂ ಹೇಳಿ ಹೇಳಿ ಹೇಳಿ

ಹೌದಾ ಟು ಓ ಕ್ಲಾಕ್ ಸಂಜೆ ಫೋರ್ ಓ ಕ್ಲಾಕ್ಗೆ ಬರ್ತಿರಾ ಏನಾಗ್ಬೇಕಿತ್ತು ಸರ್ ಮಧ್ಯಾಹ್ನ ತ್ರೀ ಓ ಕ್ಲಾಕಿಗೆ ಬರ್ತಿರಲ್ಲಾ ಸರ್ ತ್ರೀ ಓ ಕ್ಲಾಕ್ ಬನ್ನಿ ಹಾಂ ಏನು ಆಗಬೇಕಿತ್ತು ಹಾಂ ಎವ್ರಿ ವೀಕ್ ತಾ ಎಲ್ಲಾ ಇದೆ ನಿಮ್ಗ ಯಾವ ಥರ ಹ್ಞೂ ಹ್ಞೂ ಆರೆಂಜ್ ಫ್ಲೇವರ್ ಓಕೆನಾ ಹ್ಞೂ ಓಕೆ ಓಕೆ ಇದೆ ಇದೆ ಇದೆ ಆರೆಂಜ್ ಫ್ಲೇವರ್ ಇದೆ ಹಾಂ ನಿಮ್ಗ ಯಾವ ಥರ ಬೇಕು ನಿಮ್ಗ ಯಾವ ಥರ ಬೇಕು ಹಾಂ ಸ್ಟೆಪ್ ಕಟ್ಟಿಂಗ್ ಬೇಕಾ ಸ್ಟ್ರೈಟ್ ಹೇರ್ ಬೇಕಾ ಸ್ಟ್ರೈಟೆ ಇರ್ಲಾ ಹಾಂ ಹಾಂ ಸೊ ಮನೆ ಹತ್ರ ಬರೋದಕ್ಕೆ ಆಗಲ್ಲ ನಾವು ನೀವೇ ಬರಬೇಕು ಸರ್ ನಮ್ಗ ತುಂಬ ಕೆಲಸ ಇರುತ್ತೆ ಬರೊದಕ್ಕೆ ಆಗಲ್ಲ ಮನೆ ಹತ್ರ ಎಲ್ಲ ನೀವೇ ಸಲೂನ್ ಹತ್ರ ಬಂದು ಹೋಗಿ ಹೌದಾ ನೀವು ಇವಾಗ ಫ್ರೀ ಇದ್ದೀರಾ ಹೌದಾ ಈಗ ಬರಕ್ಕೆ ಆಗತ್ತಾ ನೀವು ಹಾಂ ಈಗ ಬರ್ ಬರೋದಾದರೆ ಬನ್ನಿ ಪರವಾಗಿಲ್ಲ ಓಪನ್ ಇದೆ ಅಂಗಡಿ ಇನ್ನೊಂದು ಎರಡು ಅವರು ಆದ್ಮೇಲೆ ಕ್ಲೋಸ್ ಆಗ್ಬಿಡತ್ತೆ ಅದಕ್ಕೆ ಹೇಳಿದ್ದು ಸರಿ ಬನ್ನಿ ಬರೋದಾದರೆ ಹಾಂ ಓಕೆ ಬನ್ನಿ ಬನ್ನಿ ಬನ್ನಿ